ಹಲೋ ಹಲೋ ನೀವು ಹಾಲಿವುಡ್ಡು ಇದೆಲ್ಲ ಕೇಳಿದ್ದೀರಲ್ವ ಹ್ಞೂ ಹಾಲಿವುಡ್ ಅಂತ ಯಾಕೆ ಹೇಳ್ತಾರೆ ಸ್ಯಾಂಡಲ್ವುಡ್ ಅಂತ ಯಾಕೆ ಹೇಳ್ತಾರೆ ಕನ್ನಡ್ದಲ್ಲಿ ಸ್ಯಾಂಡಲ್ವುಡ್ ಅಂತಾರೆ ಹಿಂದೀಲ್ಲಿ ಹಾಲಿವುಡ್ ಅಂತಾರೆ ಕನ್ನಡ್ದಲ್ಲಿ ಸ್ಯಾಂಡಲ್ವುಡ್ ಅಂತ ಯಾಕೆ ಹೇಳ್ತಾರೆ ಗಂಧದ ಮರ ಹಾಂ ಹಾಂ ಹಾಂ ಹಾಂ ಏನೇನಕ್ಕೆ ಉಪಯೋಗ ಆಗತ್ತದು ಗಂಧದ ಮರ ಏನೇನಕ್ಕೆ ಉಪಯೋಗ ಆಗುತ್ತೆ ಹಾಂ

ಹಾಂ ಗೊಂಬೆಗಳು ಅದು ಇದು ಎಲ್ಲ ಮಾಡ್ತಾರಲ್ಲವ ಹಾಂ ಸ್ಯಾಂಡಲ್ವುಡ್ ಅಂತ ಅದಕ್ಕೆ ಕರ್ಯೋದು ಹಾಂ ಹಾಂ ಹಾಂ ಮತ್ತು ಇದು ಮೈಸೂರ್ ಸ್ಯಾಂಡಲ್ ಸೋಪ್ಗೆಲ್ಲ ಅದೇ ಗಮ್ ಅಂತದಲ್ಲ ಅದು ಅದಕ್ಕೆ ಹ್ಞೂ ಸೋಪ್ಗೆಲ್ಲ ಹಾಕ್ತಾರೆ ಹಾಂ ಸೋಪು ಸೋಪ್ ಎಣ್ಣೆಲ್ಲೂ ಸೋಪ್ ಎಣ್ಣೆನೂ ಬರುತ್ತಲ್ಲ ಅದರಲ್ಲಿ ಹಾಂ ಗಂಧದ ಎಣ್ಣೆ ಗಂಧದ ಎಣ್ಣೆ ಮೈಗೆಲ್ಲ ಹಚ್ಕತ್ತಾರೆ ಅದನ್ನ ಹಾಂ ಅದೇ ಸ್ಪ್ರೇ ಸ್ಪ್ರೇ ಹಾಂ ಅದೇ ಗಮ್ಮಂತ ಒಳ್ಳೆಯ ಸ್ಮೆಲ್ಲು ಹೋಗದೇ ಇಲ್ಲ ಅದು ಹಾಂ ಹಾಂ ಹಾಂ ಅದಕ್ಕೆ ಸ್ಯಾಂಡಲ್ವುಡ್ ಅಂತ ಕರೆಯೋದು ಅದಕ್ಕೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹೊ ಅದು ಬೆಳೆದ್ರೆ ಎಲ್ಲ ಕದ್ಕಂಡು ಹೋಗ್ತಾರಂತಲ್ಲ ಅದಕ್ಕೆಲ್ಲ ಅದೆಲ್ಲ ಹಾಂ ಹ್ಞೂ ಹ್ಞೂ ವೀರಪ್ಪನ್ ಎಲ್ಲ ಕದ್ಕಂಡು ಹೋಗ್ತಿದ್ದನಂತಲ್ಲ ಗಂಧದ ಮರದ ಕಳ್ಳ ಹಾಂ ಹಾಂ ಇದೆಲ್ಲ ಓದಿದ್ದೀವಿ ಕೇಳಿದ್ದೀವಿ ಅದಕ್ಕೆ ಕೇಳಿದ ನಿಮ್ಮ ಹತ್ತಿರ ಹಾಂ ಹಾಂ ಗಂಧದ ಮರ ಎಲ್ಲ ಕದ್ಕಂಡು ಹೋಗ್ತಿದ್ರು ಅದು ಕಾಸ್ಟ್ಲಿ ಅಲ್ಲವಾ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹ್ಞೂ ಮತ್ತು ಸ್ಯಾಂಡಲ್ವುಡ್ ಅನ್ನೋದು ಅದಕ್ಕೆ ಅಲ್ಲವಾ ಹಾಂ ಅದಕ್ಕೆ ಅದಕ್ಕೆ ಸಿನ್ಮಾಗೂ ಅದೇ ಇಟ್ಬಿಟ್ಟವ್ರೆ ಸ್ಯಾಂಡಲ್ವುಡ್ ಅಂತ ಅಲ್ಲವಾ ಹಾಂ ಹಾಂ ಹಾಂ ಒಳ್ಳೆಯದು ಮತ್ತೆ ಊಟ ಆಯಿತಾ ಹಾಂ ಹೌದಾ ಹಾಂ ಹಾಂ ಆಯಿ ನಾನು ಈಗ ಮಾಡಬೇಕು ಬರಲಾ ಹಾಂ ಓಕೆ ಸರಿ